ಹಾಂ ಹೌದು ಹೇಳಿ ನೀವು ಯಾರು

ಆಂ ಹೇಳಿ ಏನಾಗಬೇಕಿತ್ತು ಹಾಂ

ಹೌದಾ

ಯಾವಾಗ ಕೊಡು ಯಾವಾಗ ಕೊಡ್ತೀರಾ ನೀವು ನೀವು ಯಾವಾಗ ಕೊಡ್ತೀರಾ ಅದು ಅಲ್ಲ ನೀವು ಬರಬೇಕು ಮಂಗ್ಳವಾರ ಕೊಡ್ತೀರಾ ಹಾಂ ಆಂ ಆಂ ಸರಿ ಬರ್ ಹಾಂ ನಾನು ಮಂಗ್ಳವಾರ ಬರ್ತೇನೆ

ಆಂ ಅದು ಅದೇ ಒಬ್ ಒಬ್ರದೇ ಒಬ್ಬೊಬ್ರದೇ ಕೊಡ್ಬೋದಾ ಏನೋ ಎಲ್ಲ ಒಟ್ಟಿಗೆ ಕೊಡಲಾ

ಆಂ ಸರಿ ಸರಿ ಆಂ ಆಂ ಸರಿ ನೀವು ಆಂ ಹೇಳಿ ಹಾಂ ಸರಿ ನೀವು ಮಂಗ್ಳ ಮಂಗ್ಳವಾರ ಬರ್ಲ ಬರ್ತೇವೆ ನಿಮ್ಮ ಶಾಲೆಗೆ ಹಾಂ ಸರಿ ಬರ್ತೀವಿ ಆಂ ಆಂ ಹಾಗಾ ಆಂ ಆಂ ಆಂ ಸರಿ ಹಾಗೇ ಮಾಡ್ತೀವಿ ಬರ್ತೀವಿ ಸ ಆಂ